ನಾವು ಕುಟುಂಬ ಸಮೇತ ಪ್ರವಾಸಕ್ಕೆ ಹೋಗ್ತೀವಿ ಕ್ಯಾಬ್ ಬುಕ್ ಮಾಡಿ ನಾವೆಲ್ಲರು ಸಂಬಂಧಿಕರು ಬೇಕಂದರೆ ಒಂದು ದೊಡ್ಡ ಕಾರೇ ಬುಕ್ ಮಾಡ್ತೀವಿ ಆದ್ದರಿಂದ ಹತ್ತಿರ ಇರೋ ಪ್ರವಾಸಗಳಿಗೆಲ್ಲ ಹೋಗ್ತೀವಿ ಚನಾ ಸ್ಥಳ ಸ್ಥಳಗಳನ್ನು ವೀಕ್ಷಣೆ ಮಾಡ್ತೀವಿ ಅಲ್ಲಿ ಎಲ್ಲ ವೀಕ್ಷಣೆ ಮಾಡಿದ ಮೇಲೆ ಸುಂದರ್ವಾಗಿದೆ ಸ್ಥಳಗಳು ಅಂತೇಳಿ ಮತ್ತೊಂದು ಕಡೆಗೆ ಹೋಗೋಕ್ಕೆ ಮತ್ತೆ ಕ್ಯಾಬ್ ಬುಕ್ ಮಾಡ್ತೀವಿ ಅಲ್ಲಿ ಕರೆ ಮಾಡಿದ ತಕ್ಷಣ ದೊಡ್ಡ ದೊಡ್ಡ ಕಾರ್ಗಳು ಬರ್ತವೆ ಎಷ್ಟು ಜನ ಇರ್ತೀವಿ ಅಂದರೆ ಎರ ನಾಲ್ಕು ಜನಕ್ಕೆ ಒಂದು ಕಾರು ನಾಲ್ಕು ಜನಕ್ಕೆ ಒಂದು ಕಾರು ಉದಾಹರಣೆಗೆ ಜೀಪ್ನಾಗೆ ಹೋಗಕ್ಕ್ ಆಗೋಲ್ಲ ನಾನು ಹತ್ತು ಜನ ಬೇಕಾ ಐದು ಜನ ಆರು ಜನ ಬೇಕಾರೆ ಹೊಗ್ಬೋದು ಕಾರ್ಗಳಗಾದ್ರೆ ಚಿಕ್ಕದು ಕಾರ್ ಅಲ್ಲ ನಾಲ್ಕು ಜನ ಹೋಗ್ಬೋದು ಅಮ್ಮಮ್ಮ ಅಂದ್ರೆ ಒಂದು ಐದು ಜನ ಹೋಗ್ಬೋದು ಇಲ್ಲ ದೊಡ್ಡದು ಟಾಟಾ ಎ ಸಿ ಗಾಡಿ ಟೊಯೋಟಾ ಗಾಡಿ ಇಲ್ಲ ಒಂದು ಮಿನಿ ಬಸ್ಸು ಅಂಥದರಲ್ಲಿ ಪ್ರವಾಸಕ್ಕೆ ಹೋಗದೆ ತುಂಬ ಯೋಜನೆಗಳು ಹಾಕ್ಕಂತೀವಿ ಹೋದಾಗ ಫ್ರೆಂಡ್ಸ್ಗಳು ಜೊತೆಗೆ ಸ್ನೇ ಮತ್ತು ಸಂಬಂಧಿಕ್ರ ಜೊತೆಗೆ ಹೋಗ್ ಹೋಗಕ್ಕೆ ಇಷ್ಟಪಡ್ತೀವಿ ಅಲ್ಲೆಲ್ಲ ಜನ ನಿರ್ದಿಷ್ಟ ಸಂಖ್ಯೆ ಅಂದರೆ ಜಾಸ್ತಿ ಜನ ಇರುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಗೆಳೆಯರು ಮತ್ತು ಕುಟುಂಬದದರು ಸ ಹತ್ತಿರ ಸ್ಥಳಕ್ಕೆ ಪ್ರ ಪ್ರವಾಸ ಹೋಗಲು ತುಂಬ ಇಷ್ಟವಾಗ್ತದೆ ಹಂಗಾಗಿ ಹೋಗಿ ಸ್ಥಳಗಳೆಲ್ಲ ಪ್ರವೇ ನೋಡ್ಕಂಡು ಬಂದ ಮೇಲೆ ಉ ಉದಾಹರಣೆ ಅಂದರೆ ಎಲ್ಲಿಂದ ಎಲ್ಲಿಗೆ ಹೋಗಕ್ಕೆ ದೊಡ್ಡ ಕಾರ್ ಬೇಕು ಅಂದ್ರೆ ವಿಚಾರ ಅಂದರೆ ನಾವು ಒಂದು ಹತ್ತು ಜನ ಆದರೆ ಟಾಟಾ ಎ ಸಿ ಮಾಡಬೇಕು ಇಲ್ಲ ಐದು ಜನ ಆದರೆ ಕಾರ್ನಾಗೆ ಹೋಗ್ಬೋದು ಇಲ್ಲ ಒಂದು ಇಪ್ಪತ್ತು ಜನ ಆದರೆ ಒಂದು ಮಿನ್ನಿ ಬಸ್ ಮಾಡ್ಕೋಬೇಕು ಹಂಗಾಗಿ ಹೋಗಿ ಪ್ರವಾಸಕ್ಕೆ ಎಲ್ಲ ಹೋಗಕಂದ್ರೆ ಎಂತಹ ಕಾರು ಕಾರ್ ಬೇಕಂದು ತಿಳ್ಸ್ಬೇಕಂದ್ರ್ ಒಂದು ನಾಲ್ ಇರೋರು ನಾಲ್ಕು ಕುಟುಂಬ ನಾವು ಇರದು ನಾಲ್ಕು ಜನಕ್ಕೆ ಒಂದು ಸಣ್ಣ ಕಾರ್ ಸಾಕು ಭಾಳ ಜನ ಇರೋದು ಬೇಕಾಗಿರೋವ್ರಿಗೆ ಭಾಳ ಜನ ಬೇಕಾದ್ರೆ ದೊಡ್ಡ ಕಾರು ದೊಡ್ಡದು ಒಂದು ಜೀಪು ಆಗಲಿ ಮಾಡಬೇಕು